ನಮ್ಮದು ಬೀದರ್ ಜಿಲ್ಲೆಯಾಗ ಸಾರಿಗೆ ಆಯ್ಕೆಗಳು ಯಾವ್ಯಾವು ಅಂದ್ರೆ ಟ್ರೈನ್ ಅದಾ ಮತ್ತು ಬಸ್ ಅದಾ ಮತ್ತು ವಿಮಾನ ನಿಲ್ದಾಣ ಅದಾ ಜನರು ಇದಕ್ಕೆ ಹೆಂಗೆ ಯೂಸ್ ಮಾಡ್ತಾರೆ ಅಂದ್ರೆ ಭಾಳಷ್ಟು ಬಡ ಜನರು ಏನು ಮಾಡ್ತಾರಂತಂದ್ರೆ ಸಿಟಿಗಳಿಗೆ ಹೋಗ್ತಾರೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಆದಾಯ ಸಿಕ್ತು ಅಂತ ಅಂದು ಅವರು ಟ್ರೈನ್ ಯೂಸ್ ಮಾಡ್ತಾರೆ ಟ್ರೈನ್ದಾಗ ಹೋಗ್ತಾರೆ ಅವರು ಬೆಂಗ್ಳೂರ್ಗೆ ಮುಂಬೈ ಪುಣೆ ಹೈದ್ರಾಬಾದ್ ಇಂಥ ಇಂಥ ಸ್ಥಳಕ್ಕೆಲ್ಲ ಇವ್ರೆಲ್ಲ ನಾವು ಬೀದರ್ ಜನರೆಲ್ಲ ಏನು ಮಾಡ್ತಾರೆ ಟ್ರೈನ್ದಾಗ ಹೋಗ್ತಾರೆ ಮತ್ತು ಕೆಲವರು ಉದ್ಯಮಿಗಳು ಅರಾ ಅವರು ವಾರದ ನಾಲ್ಕೈದು ದಿವಸ ಬೆಂಗ್ಳೂರು ಪಟ್ಟಣಕ್ಕೆ ಹೋಗ್ಬೇಕು ಅವರು ಹಾಗಾಗಿ ಅವರು ಅರ್ಜೆಂಟ್ ಕೆಲಸ ಇರ್ತಾವೆ ರಾಜಕಾರಣಿಗಳು ಅರಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅರಾ ಉದ್ಯೋಗಪತಿಗಳು ಅವರೆಲ್ಲ ಏನು ಯೂಸ್ ಮಾಡ್ತಾರೆ ಅಂತ ಅಂದ್ರೆ ವಿಮಾನ ಯೂಸ್ ಮಾಡ್ತಾರೆ ಒಂದು ಗಂಟೆದಾಗ ಅವ್ರು ಬೆಂಗ್ಳೂರು ಹೋಗೋರು ಯಾವ್ದಾದ್ರೂ ಮೀಟಿಂಗ್ ಇರ್ತವೆ ವಿಧಾನ ಸೌಧದಾಗ ಏನಾರ ಮೀಟಿಂಗ್ ಇರ್ತದ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಮುಂಜಾನೆ ಕೂತು ಮತ್ತು ಮುಂಜಾನೆಯೇ ಮುಟ್ತಾರೆ ಒಂದು ಗಂಟೆಯಾಗೆ ಮುಟ್ತಾರೆ ಅಲ್ಲಿ ಟ್ರೈನ್ ಅಂತ ಅಂದ್ರೆ ಇವಾಗ ಸಂಜೆ ಸೇರಿ ಕುಂತರು ಅಂತ ಅಂದ್ರೆ ಮರುದಿನ ಮುಂಜಾನೆ ಏಳು ಎಂಟಕ್ಕೆ ಬೆಂಗ್ಳೂರು ಹೋಗ್ತಾರೆ ಒಮ್ಮೆ ಹನ್ನೆರಡು ತಾಸು ಹದಿನಾಲ್ಕು ತಾಸು ಬೇಕು ಅದಕ್ಕೆ ಜನ್ರಿಗೆ ಹೆಂಗೆ ಅವರು ಈ ಥರ ಅದೇ ಪ್ರಕಾರ ಅವ್ರದ್ದು ಅನುಕೂಲ ಪ್ರಕಾರ ಮಧ್ಯವರ್ತಿಗಳು ಎಲ್ಲ ಯೂಸ್ ಮಾಡ್ತಾರೆ ಹೆಚ್ಚು ಹೆಚ್ಚು ಟ್ರೈನ್ ಯೂಸ್ ಮಾಡ್ತಾರೆ ಬಸ್ ಯೂಸ್ ಮಾಡ್ತಾರೆ ಮತ್ತ ಟ್ರಾವೆಲ್ಸ್ಯಿಂದ ಹೆಂಗೆ ಅನುಕೂಲ ಆಗ್ಲತ್ತದ ಜನರಿಗೆ ಅಂತ ಅಂದ್ರೆ ಕೆಲವಲ್ಲಿ ಬಸ್ ಇದು ಟ್ರೈನ್ ಹೋಗಲ್ಲ ಟ್ರೈನ್ ಹೋಗಲ್ಲ ಅಂಥ ಜಾಗಕ್ಕೆ ಏನು ಮಾಡ್ತಾರೆ ಬಸ್ಸಿಂದ ಸಾರಿಗೆ ವ್ಯವಸ್ಥೆ ಯೂಸ್ ಮಾಡ್ತಾರೆ ಅದ್ರಾಗ ಎಲ್ಲ ಜನಗಳು ಕುಂತು ಹೋಗ್ತಾರ ಈಗಾರ ಬಸ್ ಫ್ರೀ ಆಗಿದೆ ಹೆಣ್ಣು ಮಕ್ಕಳೆಲ್ಲ ಬಸ್ಸಿನಾಗ ಆರಾಮಾಗಿ ಕುಂತು ಹೋಗ್ತಾರೆ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ವಿಮಾನ ವಿಮಾನದೋರು ಖಾಲಿ ರೊಕ್ಕ ಇದ್ದಿನವರೇ ಹೋಗ್ತಾರೆ ಈ ಮೂರು ಸಾರಿಗೆ ಸಂಸ್ಥೆಗಳು ನಮ್ಮ ಬೀದರ್ದಾಗ ಹೆಚ್ಚು ಯೂಸ್ ಮಾಡ್ತಾರ ಈ ಹಬ್ಬದ ಟೈಮಿಗೆ ಭೀ ಏನು ಇತ್ತೆಂದ್ರೆ ವಿಮಾನ ಭೀ ಫುಲ್ ಇರ್ತದ ಟ್ರೈನ್ ಭೀ ಫುಲ್ ಬಸ್ ಭೀ ಫುಲ್ ಈಗ ಟ್ರೈನ್ ಅಂದರೆ ಎಷ್ಟು ಅದ ರೇಟು ಅಷ್ಟೇ ಇರ್ತದ ಹಝರ್ ರೂಪಾಯಿ ಅಂದರೆ ಹಝರ್ ರೂಪಾಯಿ ಇರ್ತದ ಆದರೆ ಇದು ಖಾಸಗಿ ಸಂಸ್ಥೆಗಳು ಬಸ್ ಸಾರಿಗೆ ಇದು ಏನವಲ್ಲ ದೀಪಾವಳಿ ಬಂತು ಗಣೇಶ ಚತುರ್ಥಿ ಬಂತು ದಸರಾ ಬಂತು ಕ್ರಿಸ್ಮಸ್ ಬಂತು ಇಂಥ ಟೈಮಿಗೆಲ್ಲ ಏನು ಮಾಡ್ತಾರೆ ಅಂತ ಅಂದ್ರೆ ಟಿಕೆಟ್ ದರ ಹೆಚ್ಚಿಗೆ ಮಾಡ್ತಾರೆ ಹೀಗೆ ಮಾಡೋದ್ರಲ್ಲಿಂದ ಮಧ್ಯವರ್ತಿಗಳಿಗೆ ಪಾಪ ಅವರು ಏನೋ ದುಡಿದು ಇಲ್ಲಿ ದುಡಿಲಿಕ್ಕೆ ಅಂತ ಬೆಂಗ್ಳೂರು ಹೋಗಿರ್ತಾರೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿರ್ತಾರ ಅಂತ ಟೈಮಿಗೆ ಊರಿಗೆ ಬರಬೇಕು ಕುಟುಂಬ ಸರಿ ಹಬ್ಬ ಆಚರಣೆ ಮಾಡಬೇಕು ಅಂತ ಅವರು ಬರ್ತಾರೆ ಬರ್ಬೇಕು ಅಂತ ಅಂದ್ರೆ ಬ ಈಗ ಹೋಗ್ಲಿಕ್ಕೆ ಮೂರು ಸಾವಿರ ಬರ್ಲಿಕ್ಕೆ ಮೂರು ಸಾವಿರ ಅವ್ರು ದುಡಿದಿದ್ದು ಒಂದು ತಿಂಗ್ಳು ಅರ್ಧ ಪಗಾರ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ಸಿಗೆ ಖರ್ಚು ಆಯ್ತದ ಈ ರೀತಿಯೂ ಒಂದೊಂದು ಸಾಲ ಮಾಡ್ತಾರೆ ಹಾಗಾಗಿ ಒಂದೊಂದು ಸಾರಿಗೆ ಸಂಸ್ಥೆಯದ್ದು ಒಂದೊಂದು ಬಳಕೆ ಅದ ಒಂದೊಂದು ರೀತಿ ಒಂದೊಂದು ರೀತಿ ಒಂದೊಂದ್ರದ್ದು ಪಾಝಿಟಿವ್ನು ಅದ ನೆಗೆಟಿವ್ನು ಅದ ಹಾಗಾಗಿ ಇದು ಒಂದಕ್ಕೆ ಸೀಮಿತ ಅಂತ ಇಲ್ಲ ಬಹಳಷ್ಟು ಜನ ಮತ್ತೆ ವ್ಯಾಪಾರಿಗಳು ಏನು ಮಾಡ್ತಾರೆ ಇಲ್ಲಿಂದು ಹೈದರಾಬಾದ್ ಗುಲ್ಬರ್ಗ ಟ್ರೈನ್ದಾಗೆ ಅವರೆಲ್ಲ ವ್ಯಾಪಾರಿ ಸಾಮಾನುಗಳೆಲ್ಲ ಹಾಕೋದು ಹೋಗಿ ಮಾರಾಟ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಅದು ಟ್ರೈನ್ ಅನುಕೂಲ ಅದ ಎಂಥ ಕಡು ಬಡವ ಅಂತಂದ್ರೂ ಭೀ ಅವು ಟ್ರೈನಿನಾಗ ಪ್ರಯಾಣ ಮಾಡ್ತಾನೆ ಅದು ಭಾಳ ಉತ್ತಮ ರೀತಿಯಲ್ಲಿ ಅವರಿಗೆ ಸಹಾಯ ಆಗ್ಲತ್ತದ ವಿಮಾನ ಅಂಥ ಖಾಲಿ ದೊಡ್ಡವರಿಗೆ ಆಯಿತು ಈಗ ಬಡವರು ಮತ್ತು ಮಧ್ಯವರ್ತಿಗಳು ಹೆಚ್ಚಿನ ಹೆಚ್ಚು ಯೂಸ್ ಮಾಡ್ತಾರೆ ಅಂದ್ರೆ ಟ್ರೈನ್ ಮಾಡ್ತಾರೆ ಮತ್ತು ಬಸ್ ಸಾರಿಗೆ ಯೂಸ್ ಮಾಡ್ತಾರೆ